ನಾನು ಮ್ಯಾರತಾನಲ್ಲಿ ಭಾಗವಹಿಸ್ಲಿಲ್ಲ ಆದರೆ ಶಾಲಾ ದಿನಗಳಲ್ಲಿ ಕಾಂಪಿಟೀಷನಿಗಂತೇಳಿ ಬೇರೆ ಬೇರೆ ಶಾಲೆಯಿಂದ ಬರ್ತದೆ ಕರೆ ಬರ್ತದೆ ಆಗ ನಾವು ನಮ್ಮ ಶಾಲೆಯಲ್ಲಿ ನಮ್ಮ ಮಾಸ್ಟ್ನವರೆಲ್ಲ ಸ್ ಸೇರಿ ನಮ್ಮನ್ನು ಆ ಎಲ್ಲರ ಮಕ್ಕಳನ್ನು ಆಡಿಸ್ತಾರೆ ಆಡಿಸಿ ಅದರಲ್ಲಿ ಕೆಲವು ಮಕ್ಕಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ ಅದ್ರಲ್ಲಿ ನಾನು ಸಹ ಇರ್ತೇನೆ ಯಾವಾಗಲೂ ಮತ್ತು ಬೇರೆ ಶಾಲೆಗಳಿಗೆ ಎಲ್ಲ ಹೋಗಿ ಅಲ್ಲಿ ಆಡಿ ಆಡಿ ನಾವು ಬರ್ತೇವೆ ಮತ್ತು ಓಟದ ಸ್ಪರ್ಧೆ ಹಗ್ಗ ಜಗ್ಗಾಟ ಖೊ ಖೋ ಆನಂತರ ಬಾಲ್ ತ್ರೋ ಎಸೆತ ತ್ರೋಬಾಲ್ ಹೀಗೆ ಕೆಲವು ಆಟಗಳಲ್ಲಿ ನಾನು ಭಾಗವಹಿಸ್ತೇನೆ ಶಾಲಾ ದಿನಗಳ ನಂತರ ನಾನು ಓಲ್ಡ್ ಸ್ಟೂಡೆಂಟಾಗಿ ಸಹ ಪಾರ್ಟಿಶೇಪನ್ ಮಾಡ್ತಿದ್ದೆ ನನಗೆ ಆಡೋದಂದರೆ ಇಷ್ಟ ಆದರೆ ಈಗ ಈಗ ಆಡಲಿಕ್ಕೆ ಏಜಾದ ಕಾರಣ ಆಡ್ಲಿಕ್ಕಾಗುವುದಿಲ್ಲ ಆದರೆ ಇಂಟ್ರೆಸ್ಟಿದೆ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ನಾನು ಅವರಿಗೆಲ್ಲ ಆಡಲಿಕ್ಕೆ ಎನ್ಕರೇಜ್ ಕೊಡ್ತಾ ಇರ್ತೇನೆ ಹಾಗೂ ಶಾಲೆಯಲ್ಲಿ ಕಾಂಪಿಟೀಷನ್ ಇದ್ದಲ್ಲಿ ಹೋಗಿ ನೋಡ್ತಾ ಈಗ ಸಹ ಆಟದ ಎಂಜಾಯ್ ಮಾಡ್ತಾ ಇರ್ದಿ ಇರ್ತೀನಿ ಎಂಜಾಯನ್ನು ಈ ಮತ್ತು ಶಾಲಾ ದಿನಗಳಲ್ಲಿ ಆಟ ಆಡುವಾಗ ನಾವು ಮನೆಯಲ್ಲಿ ಪೆಟ್ಟು ತಿಂದಿದ್ದೇ ಜಾಸ್ತಿ ನಾವು ಬರೋದೇ ಇಲ್ಲ ನಾವು ಮೈದಾನದಲ್ಲೇ ಇದ್ದು ಆಟ ಆಡುವುದು ಈಗಿನ ಜನ್ರೇಷನ್ ಹಾಗೆ ಬಿಡುವುದಿಲ್ಲ ಆಟ ಆಡಲಿಕ್ಕೆ ಆದರೆ ನಾವು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ತಂದೆ ತಾಯರು ಎಷ್ಟು ಹೊಡ್ದ್ರೂ ಬಡ್ದ್ರೂ ನಾವು ಕೇಳ್ತಾ ಇರಲಿಲ್ಲ ಮತ್ತು ಆಟಕ್ಕಿಂತ ಮೊದಲೇ ಹೇಗೆ ಸಿದ್ಧರಾಗಿದ್ರು ಅಂದರೆ ನಾವು ಬೆಳಗ್ಗೆದ್ದು ಸಹ ಆಟಕ್ಕೆ ಹೋಗುವುದಕ್ಕಿಂತ ಮೊದಲು ಆಡ್ತಿದ್ದೆವು ಶಾಲಾ ದಿನಗಳಲ್ಲಿ ಹೀಗೆ ನಮ್ಮ ಆಟದ್ದು ಕ್ರಿಯೆ ನಡಿತಾ ಇತ್ತು